ನಾವು ದಿನಾಲೂ ಹೊಲ ಹೊಲ ಗದ್ದೆಗಳಲ್ಲಿ ಎರಡು ಗಂಟೆಯಿಂದ ಮೂರು ಗಂಟೆ ಒಳಗೆ ಒಳಗೆ ಕಾಯಿ ಕಳೆಯುತ್ತೇವೆ ಅಂದರೆ ಅಲ್ಲಿ ಪೈರಿನಡಿಯಲ್ಲಿ ಹುಲ್ಲುಗಳಿರ್ತದೆ ಮತ್ತು ಗದ್ದೆಯಲ್ಲೆಲ್ಲ ಸೈಡಲ್ಲಿ ಸೈಡ್ ಎಲ್ಲ ಇರ್ತದೆ ಅಲ್ಲಿ ಹುಳುಗಳು ಇರ್ತದೆ ಕತ್ತಿಯಲ್ಲಿ ಕೆರೆಸಿಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಹುಲ್ಲನ್ನು ತೆಗೆದುಕೊಂಡು ಗದ್ದೆಯ ಒಳಗೆ ನಡೆದುಕೊಂಡು ಅದು ಅದನ್ನು ಸ್ವಲ್ಪ ಕಾಲಿನಲ್ಲಿ ಒತ್ತುಕೊಂಡು ಎಲ್ಲ ಮತ್ತೆ ಅದರ ಚೆಂದ ನೋಡಿಕೊಂಡು ಹಾಗೂ ಸುಮಾರು ಒಂದು ಎರಡು ಮೂರು ಗಂಟೆ ಕಳೀತಾಯಿರ್ತೆವೆ ಹಾಗೆ ಅಲ್ಲಿ ನಮ್ಮ ಈಗ ನಾವು ಎರಡು ಸುತ್ತ ನಡೆದುಕೊಂಡು ಹೋಗುವಾಗ ನಮ್ಮ ನಮಗೆ ಆರೋಗ್ಯಕ್ಕೂ ಬಾರಿ ಒಳ್ಳೇದಾಗಿರ್ತದೆ ಅಂದರೆ ಆರೋಗ್ಯಕ್ಕೆ ನಡೆದುಕೊಂಡು ಹೋಗುವಾಗ ವಾಕಿಂಗ್ನೂ ಆಗಿಯೇ ಆಗುತ್ತೆ ಅಥವಾ ಇನ್ನು ಯಾವುದೋ ಕೆಲವು ನಮ್ಮ ಆರೋಗ್ಯಕ್ಕೆ ಒಂದು ಉತ್ತಮವಾದ ಲಾಭದಾಯ ಲಾಭವಾಗಿ ಇರ್ತದೆ ಅಂದರೆ ಅಲ್ಲಿಯ ಒಂದು ವಾತಾವರಣವೇ ಬೇರೆ ಗಾಳಿ ಆಗಲಿ ಅದನ್ನು ಪೈರು ಆಗಲಿ ಅಥವಾ ಈ ಥರ ಕೃಷಿ ಕೃಷಿ ಇದು ಸಸಿಗಳನ್ನಾಗಲಿ ಬೆಳೆಗಳನ್ನಾಗಲಿ ನೋಡುವಾಗ ನಮ್ಮ ಮನಸ್ಸಿಗೆ ಮುದ ಕೊಡುತ್ತೆ ಅಷ್ಟೆ ಅಲ್ಲಿ ಅದು ಹೂವು ಬಿಡುವಾಗ ಆಗಲಿ ಅದು ನೋಡುವಾಗ ಆಗಲಿ ಅದು ಬೆಳೆವಾಗ ಆಗಲಿ ಬೇರೆ ಬೇರೆ ಆದ್ ಆದಷ್ಟು ನಮ್ಮ ಮನಸ್ಸಿಗೆ ಅಥವಾ ಆರೋಗ್ಯಕ್ಕೆ ಇನ್ನಷ್ಟು ಖುಷಿ ಕೊಡ್ತದೆ ಹೀಗೆ ಹೊಲ ಗದ್ದೆ ಗದ್ದೆಗಳಲ್ಲಿ ನಾವು ತುಂಬಾ ಸಮಯವನ್ನು ಕಳೆದರೆ ಒಳ್ಳೇದು ಯಾಕಂತ ಹೇಳಿದರೆ ಮುಂಚಿನವರೆಲ್ಲ ಬೆಳಗ್ಗೆ ಬೇಗ ಐದು ಗಂಟೆಗೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡು ಸ್ವಲ್ಪ ಬಿಸಿಲು ಆಗೋವಾಗ ಮನೆಗೆ ಬಂದು ಇನ್ನು ಪುನಃ ನಾಲ್ಕ್ ಗಂಟೆಗೆ ಹೋಗಿ ಆರು ಗಂಟೆ ಕತ್ತಲು ಆಗೋವರೆಗೆ ಅಲ್ಲಿ ಕೆಲಸ ಮಾಡ್ತಾಯಿದ್ದರು ಅವರ ಅರೋಗ್ಯ ಇಂದಿಗೂ ಅಷ್ಟು ಒಳ್ಳೇದಾಗಿ ಇರ್ತದೆ ಆಮೇಲೆ ಅಲ್ಲಿ ಅಲ್ಲಿಯ ವಾತಾವರಣವೇ ಒಂದು ಬೇರೆ ಅಷ್ಟು ಗಾಳಿ ಆಗಲಿ ಮಳೆಗಾಗಲಿ ಅಥ್ವಾ ಬಿಸಿಲಿಗಾಗಲಿ ಎಲ್ಲದಕ್ಕೂ ಗದ್ದೆಗಳಲ್ಲಿ ಕೆಲಸ ಮಾಡೋರಿಗೆ ಇನ್ನಷ್ಟು ಖುಷಿ ಕೊಡು ಕೊಡುವ ಒಂದು ಸ್ಥಳವಾಗಿದೆ